ಆಂ ಅಲೋ ಹೇಳಿ ಮ್ಯಾಮ್ ಹಾಂ ಹೇಳಿ ಹ್ಞೂ

ಆಂ ಆಂ ಹಾಂ

ಹಾಂ ಮ್ಯಾಮ್ ನೆಕ್ಲೇಸ್ ಎಲ್ಲ ಸಿಂಪಲ್ಲಾಗಿ ಗ್ರ್ಯಾಂಡಾಗು ಅತಿ ಗ್ರ್ಯಾಂಡ್ ಬೇಡ ಸಿಂಪಲ್ ಅತಿ ಸಿಂಪಲ್ಲಾಗೂ ಬೇಡ ಎಲ್ಲ ಚೆನ್ನಾಗಿರ್ಬೇಕು ಓಲೆನೂ ಅಷ್ಟೇ ಜಾಸ್ತಿ ದೊಡ್ಡದು ಬೇಡ

ಸ್ಟೋನ್ ಎಲ್ಲ ಹಾಕಿ ಆಂ ಆಂ ಹಾಂ ಓಕೆ ತ್ಯಾಂಕ್ಸ್ ಆಂ ಅಲೋ ವಾಟ್ಸ್ಆ್ಯಪ್ ನಂಬರ್ ಸೆಂಡ್ ಮಾಡಿ ಆಂ ಓಕೆ ಮ್ಯಾಮ್ ತ್ಯಾಂಕ್ ಯು ತ್ಯಾಂಕ್ ಯು